ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನರಸಾಪುರ ಇಂಡಸ್ಟ್ರಿಯಲ್ಲಿರುವ ಕೈಗಾರಿಕಾ ಸಚಿವ ಕೈಗಾರಿಕಾ ಪ್ರದೇಶ ಇದೆ ಅದರಲ್ಲಿ ಸಾವಿರಾರು ಜನಗಳು ಕೆಲಸ ಮಾಡ್ತಾರೆ ಸಾವಿರಾರು ಕಂಪ್ ನೂರಾರು ಕಂಪ್ನಿಗಳಿದೆ ಎಸ್ಪೆಶಲಿ ಅಲ್ಲಿರೋ ಕಂಪ್ನೀಸು ವಿಶ್ರಾನ್ ಐ ಓ ಓಂಡಾ ಮಹೇಂದ್ರ ಸ್ಕ್ಯಾನಿಯಾ ಪ್ರತಿಯೊಂದು ಅಂದರೆ ಈ ಪ್ರತಿಯೊಂದು ವೆಯ್ಕಲ್ಸ್ದು ಪ್ರತಿಯೊಂದು ಇದು ಟೂ ವೀಲರು ಫೋರ್ ವೀ ಎರಡು ದ್ವಿಹ ಚಕ್ರ ದ್ವಿಚಕ್ರ ಮತ್ತು ನಾ ದ್ವಿಚಕ್ರ ಮತ್ತು ದ್ವಿಚಕ್ರ ಮತ್ತು ವಾಹನಗಳನ್ನು ತಯಾರು ಮಾಡುವಂತಹ ಕೈಗಾರಿಕ ಪ್ರದೇಶ ನಮ್ಮ ಕೋಲಾರ ಡಿಶ್ಟಿಕ್ಕಲ್ಲಿ ಇದೆ ನಮ್ಮ ಕೋಲಾರ ಡಿಶ್ಟಿಕಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಿದ್ದಾರೆ ಸಾವ್ರಾರು ಜನ ಬದುಕ್ತಿದ್ದಾರೆ ಸಾವ್ರಾರು ಜನ ಉದ್ಯೋಗ ಮಾಡ್ತಿ ಉದ್ಯೋಗವನ್ನು ಮಾಡ್ತಿದ್ದಾರೆ ಸಾವಿರಾರು ಜನಕ್ಕೆ ಒಳ್ಳೆ ಶೂ ಜೀವನು ರೂಪ ಆಗಿದೆ ಮತ್ತು ಅಲ್ಲಿ ಏನೆಂದರೆ ನಮ್ಮ ಕೋಲಾರದಲ್ಲಿ ಪ್ರತಿಯೊಬ್ಬರು ಎಲ್ಲಿಂದಲೋ ಬಂದು ಎಲ್ಲೆಲ್ಲಿ ಎಲ್ಲೆಲ್ಲೋ ಯಾವ ಕಡೆ ನೀವು ಬೇರೆ ಬೇರೆ ಕಂಟ್ರಿಗಳಿಂದ ಬಂದು ಬೇರೆ ಬೇರೆ ಡಿಶ್ಟಿಕ್ ಇಂದ ಬಂದು ಬೇರೆ ಬೇರೆ ತಾಲ್ಲೂಕುಗಳಿಂದ ಬಂದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬದುಕ್ತಿದ್ದಾರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಳ್ಳೆ ಎಲ್ಲರೂ ಎಲ್ಲ ಇವ್ರಿಗೂ ಜಾಬ್ ಸಿಕ್ಕಿದೆ ಬಟ್ ಒಳ್ಳೆ ಜಾಬ್ ಇದೆ ಒಳ್ಳೆ ಈ ಅನುಕೂಲತೆ ಇದೆ ಇನ್ನೊಂದು ಏನೆಂದರೆ ಕೋಲಾರ ಡಿಶ್ಟಿಕ್ ಅಲ್ಲಿ ಕೈಗಾರಿಕ ಪ್ರದೇಶ ನರಸಾಪುರ ಮತ್ತು ಎರಡಿದೆ ನರಸಾಪುರ ಮತ್ತು ವೇಮ್ಗಲ್ ಇಂಡಶ್ಟ್ರಿಯಲ್ ಏರಿಯಾ ಅಂತ ವೇಮ್ಗಲ್ ಇಂಡಶ್ಟ್ರಿಯಲ್ ಏರಿಯಾಲ್ಲೂ ಇದೆ ಟೋ ಮೆಡಿಸಿನ್ಸ್ ಕಂಪ್ನಿ ಮತ್ತೆ ಮಿಶ್ಟ್ರುಬುಷನ್ನು ಎಲೆಕ್ಟ್ರಾನಿಕ್ಸ್ದು ಕಂಪ್ನಿ ಇದೆ ಮತ್ತು ಇನ್ನೊಂದೇನೆಂದ್ರೆ ಕಂಪ್ನೀಸು ಜಾಸ್ತಿ ಇದೆ ದ ಅದರಲ್ಲಿ ನೂರಾರು ಜನ ಕೆಲಸ ಮಾಡ್ತಿದ್ದಾರೆ ಅದರಲ್ಲಿ ಇನ್ನೊಂದು ಏನೆಂದರೆ ಒಳ್ಳೆ ಸ್ಯಾಲ್ರಿ ಒಳ್ಳೆ ಬೆನಿಫಿಟ್ಸ್ ಇದೆ ಒಳ್ಳೆ ಟ್ರಾವಲೆನ್ಸ್ ಇದೆ ಒಳ್ಳೆ ಒಳ್ಳೆ ಉದ್ಯೋಗ ಒಳ್ಳೆ ಇದು ಎಲ್ಲ ಚೆನ್ನಾಗಿದೆ ಸರ್ ಆಯಿತು